ಗುಡ್ ಆಫ್ಟರ್ನೂನ್ ಹೇಳಿರಿ ಹಾಂ ಹೇಳಿ ರೀ ಗೊತ್ತಾಯ್ತು ನಿಮ್ದು ಎಷ್ಟು ಇದೆ ಸ್ಯಾಲ್ರಿ ಒಂದುಸರಿ ಹೇಳ್ತಿರಿ ಎಷ್ಟು ವರ್ಷ್ದಿಂದ ಕೆಲಸ ಮಾಡುತ್ತೀರಿ ನೀವು ಅಂದ್ರೆ ನಾವು ಕೇಳ್ಬೇಕು ಆತದಲ್ಲ ರೀ ಕ್ಯಾಂಡಿಡೇಟ್ ಹೆಸ್ರು ಅವ್ರು ಮಾಡಾತು ಕೆಲಸದ್ದು ಯಾವ್ದು ಯಾವ ಕೆಲಸ ಮಾಡ್ತಿರಿ ನೀವು ಅವ್ರ ಇದರನಾಗೆ ಹೌದು ಏನು ರೀ ಅಂದರೆ ನೀವು ಎಷ್ಟು ವಜಾಕ್ಕೆ ಮಾಡಿರಿ ಅಂತ ನೀವು ಹೇಳ್ಬೋದೆನ್ ಅದು ಗಾಡಿ ಸೇಲ್ ಮಾಡದು ಮೇಲೆ ಹೋಗಲ್ಲ ರೀ ಕಂಪನಿ ನಾವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡ್ತೀವಿ ನೀವು ಎಷ್ಟು ಕೆಲಸ ಮಾಡ್ತಿ ಅದು ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕು ಆತದೆ ರೀ ಅಂದ್ರೆ ನೀವು ಅಂದ್ರೆ ನಿಮ್ದು ಒಬ್ಬೊರದೇ ನಿಮ್ಮ ಒಬ್ಬೊರದೇ ಹಿಡ್ದು ಹಿಡ್ದು ಕೊಡ್ಬೇಕು ರೀ ಬಟ್ ನಾವು ಹಂಗೆ ಮಾಡ್ಲಕೆ ಆಗಲ್ಲ ರೀ ಈ ಕಂಪ್ನಿ ಪ್ರಾಫಿಟ್ ಎಷ್ಟು ಆಗ್ತದೆ ಅದ್ರ ಮೇಗೆ ಸ್ಯಾಲ್ರೀ ಕೊಡ್ಬೇಕು ಆಗ್ತದೆ ನಾವು ಈಗ ಕಂಪೆನಿ ಪ್ರಾಫಿಟ್ ಆಗಿಲ್ಲ ನಿಮಗೆ ಸ್ಯಾಲ್ರಿ ಕೊಟ್ಟು ಕೊಡದು ಅಂದ್ರೆ ನಾವು ಕಂಪ್ನಿ ಹೆಡ್ ಮಾಡ್ಬೇಕು ಆಗ್ತದೆ ಕ್ಲೋಸ್ ಮಾಡ್ಬೇಕು ಆಗ್ತದೆ ನಂಗೆ ನಂಗೆ ತಿಳಿದಿರೆ ನಾನು ನಾನೇ ಸ್ಯಾಲ್ರಿ ಮೇಗೇ ಇದ್ದೀನಿ ಬಟ್ ಈಗ ನಾವು ಇವಾಗ ಕಂಪ್ನಿ ಕ್ರೈಸಸ್ನಾಗೆ ಅದೆರಿ ನನ್ಗೂ ನನ್ಗೂ ಅಂಡರ್ಸ್ಟಾಂಡ್ ಆಗ್ತದೆ ನೀವು ಎಷ್ಟು ಛಲೋ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತೀರಿ ಆ್ಯಂಡ್ ನೀವು ಆಫೀಸ್ ಟೈಮ್ ನೈನ್ ಟೂ ಫೈವ್ ಬಿರ್ನಾಗೆ ಇರ್ತೀರಿ ನಮ್ಮ ಆಫೀಸಿನಾಗೆ ಇರ್ತೀರಿ ನನ್ಗೂ ಅಂಡರ್ಸ್ಟಾಂಡ್ ಆಗ್ತದೆ ಬಟ್ ಈ ಕಂಪೆನಿ ಸದ್ಯಕ್ಕೆ ಕ್ರೈಸಿಸ್ಸಿನಾಗೆ ಅದೆ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ರೀ ನಿಮ್ಗೆ ಪಗಾರ ಈಗ ಸಡನ್ಲಿ ಇನ್ಕ್ರೀಸ್ ಮಾಡು ಅಂದರೆ ಆಗಲ್ಲರಿ ಅದಕ್ಕೆ ನಾವು ನಿಮಗೆ ರೀಸೆಂಟ್ಲಿ ನೀವು ಟೂ ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಟ್ಟಿದ್ದೀವಿ ರೀ ಅದ್ರುಕ್ಕಿಂತ ಹೆಚ್ಚಿಗ್ ಕೊಡಕೆ ಸದ್ಯಕ್ಕೆ ರೀ ಆಗಲ್ಲ ರೀ ಯಾಕಂದ್ರೆ ಝರ ಲಾಸಾಗೆ ನಡ್ದೆದೆ ರೀ ನಮ್ಮ ಕಂಪ್ನಿ ನೀವು ನೀವು ನೀವೇ ನಿಮ್ಗೆ ಗೊತ್ತು ಆ ಅದೇ ನನಗೂನು ತಿಳಿತದೆ ರೀ ನಾನು ನಿಮ್ಗೆ ಇಲ್ಲ ಅಂತ ಅನ್ನಲತಿಲ್ಲ ನೀವೂನು ತಿಳ್ಕೋಬೇಕು ಈಗ ನಾ ಈಗ ಕಂಪ್ನೀಸಲ ಲಾಸಿನಾಗೆ ಹೋಗ್ಲತದ್ ನೀವು ಲಾಯಲ್ ಆಗಿ ಇದ್ದೀರ ಅಂದರೆ ನಾನು ಬೇರೆ ಫೆಸಿಲಿಟಿಸನ್ನು ಕೊಡ್ಲಾತೀವಿ ಅಲ್ಲ ರೀ ಮ್ಯಾಮ್ ಲೈಕ್ ನಾ ನಿಮ್ಗೆ ಹಾಲಿಡೇಸಿನಾಗೆ ಸ್ವಲ್ಪ ಇದನ್ನು ಕೊಟ್ಟೀವಿ ರೀ ಇನ್ಕ್ರಿಮೆಂಟ್ ಕೊಡ್ತೀವಿ ಲೈಕ್ ಟೆನ್ ತೌಸಂಡ್ ಹಂಗೆಲ್ಲಾ ಕೊಡ್ತೀವಿ ನಿಮ್ಮ ಸ್ಯಾಲ್ರಿ ಮ್ಯಾಲೆ ಡಿಪೆಂಡ್ ಈಗ ಹಾಲಿಡೇ ಫೆಸ್ಟಿವಲ್ಸ್ ಟೈಮ್ ಕೊಡ್ತೀವಿ ರೀ ನೀವು ಸ್ವಲ್ಪ ನೀವು ಸ್ವಲ್ಪ ಅಂಡರ್ಸ್ಟಾಂಡ್ ಮಾಡ್ಕೋಬೇಕು ಆಗ್ತದೆ ಆ್ಯಂಡ್ ಅದು ನನ್ಗೂ ಅಂಡರ್ಸ್ಟಾಂಡ್ ಆಗ್ತದೆ ರೀ ನಾನೂ ನಾನು ನಿಮ್ಮ ಪೊಸಿಷನ್ ಇಂದೇ ಮ್ಯಾಲೆ ಬಂದೇನಿ ಬಟ್ ನಾವು ನಾ ನಾ ಇಲ್ಲ ನಾ ಇಲ್ಲ ಅಂತ ಅಂದಿಲ್ಲರಿ ನಿಮ್ಗೆ ನೀವು ಮಾಡಲತಿರಿ ಇನ್ನು ನಾ ನೋಡ್ತೀನಿ ನಾ ಸ್ವಲ್ಪ ಹೈಯರ್ ಆಫೀಸರಿಗೆ ಮಾತಾಡಿ ಕೇಳ್ತೀನಿ ರೀ ನಿಮ್ಗೆ ಇಷ್ಟು ವ್ಯೂವ್ಸ್ ಆಫ್ ಪೊಫಾಮೇನ್ಸ್ ಛಲೋ ಅದೆ ಅದನ್ನು ರಿಕಮೆಂಡ್ ಮಾಡಿ ನೋಡ್ತೀನಿ ರಿ ಬಟ್ ನೀವು ಸ್ವಲ್ಪ ಪೇಶನ್ಸಿಲಿಂದ ಇರ್ಬೇಕು ಆಗ್ತದೆ ಈಗ ಲಾಯಲ್ ಇನ್ನು ನೀವು ಲಾಯಲ್ ಇದ್ದಿರ ಅಂತ

ಆಯ್ತು ನಾ ಸ್ವಲ್ಪ ಮಾತಾಡ್ತೀನಿ ತೋರಿ ಹೈಯರ್ ಆಫೀಸರಿಗೆ ಈಗ ನೀವು ಲಾಯಲ್ ಇದ್ದೀರಿ ಇಷ್ಟು ವರ್ಷ್ಲಿಂದ ಕೆಲಸ ಮಾಡಲತಿರಿ ಅಂತಂದರೆ ಸ್ವಲ್ಪ ಮಾತಾಡ್ಬೇಕು ಆಗ್ತದೆ ರೀ ನಿಮ್ಮಂತ ಅದೂ ನಮಗೆ ಅಂಡರ್ಸ್ಟಾಂಡ್ ಆತು ನಾನು ನಾನು ನಿಮ್ಗೆ ಸ್ವಲ್ಪ ಕಿಲ್ಲಿ ಒಯಾ ಆಫೀಸರಲ್ಲಿ ಕೇಳ್ಕೊಂಡು ಈಗ ನಾನು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಆಯ್ತು ಈಗ ಸ್ವಲ್ಪ ಮೀಟಿಂಗ್ ಅದೆ ರೀ ಹೋಗ್ಬೇಕು ರೀ ನಾನು ಆಮೇಲೆ ಮಾತಾಡ್ತೀನಿ